ನನಗೆ ರೇಷ್ಮೆ ಕಾಟನ್ ಪಾಲಿಸ್ಟರ್ ಆಮೇಲೆ ಇದು ಯಾವ್ದು ಯಾವುದೋ ಬಂದಿದೆಯಲ್ಲ ಸಾರಿಗಳು ಅದೆಲ್ಲ ಸೀರೆಗಳು ನಮಗೆ ತುಂಬ ಇಷ್ಟ ನಾವು ಎಲ್ಲ ಸೀರೆಗಳು ಹಾಕಿ ಈವಾಗ ಸಾಕಾಗಿ ಬಿಟ್ಟು ಬಿಟ್ಟಿದ್ದೀವಿ ಈಗಲೂ ಬೇಕಾದ ಎರಡು ಸೀರೆಗಳು ಕಲರ್ಗಳು ಎಲ್ಲ ಕಲರ್ ನಮ್ಗೆ ತುಂಬ ಇಷ್ಟ ಯಾವುದು ನಮಗೆ ಬೇಡ ಅನ್ನೋಂಗಿಲ್ಲ ಕಪ್ಪು ಹಸಿರು ಕಾಫಿ ಕಲರ್ ಬಿಳೀದು ಎಲ್ಲ ಕಲರ್ ನಮಗೆ ಇಷ್ಟವಾಗಿದ್ದ ಕಲರ್ಗಳೇ ಎಲ್ಲ ಸೀರೆಗಳು ಒಳ್ಳೆಯ ಸೀರೆಗಳು ಈವಾಗ ಬಂದಿರೋ ಸೀರೆಗಳು ಎಲ್ಲ ಒಳ್ಳೆ ಒಳ್ಳೆ ಸೀರೆಗಳು ಯಾವ್ದು ಸೀರೆ ಬೇಕೋ ಅದು ಸೀರೆ ಅದು ಹಾಕ್ತಾರೆ ಎಲ್ಲ ಡ್ರೆಸ್ಗಳು ಆಗ್ತವೆ ಸೀರೆಗಳಿಗೆ ಕೆಲ್ಸವೇ ಇಲ್ದಂತೆ ಆಗೋಯಿತು ಎಲ್ಲ ಈವಾಗ ಡ್ರೆಸ್ಗಳು ಸೀರೆ ಯಾರು ಹಾಕ್ತಾರೆ ಸೀರೆಗಳಿಗೆ ಕೆಲಸನೇ ಇಲ್ಲ ಅದೇ ಒಂದು ತಗೊಂಡ್ರೆ ಒಂದು ಫ್ರೀ ಸೀರೆ ಈ ಥರ ಆಗಿಬಿಟ್ಟಿದೆ ಕಾಲ ಏನು ಮಾಡೋದು ಅಂದ್ಬಿಟ್ಟು ಇನ್ನೇನು ಮಾತಾಡಬೇಕು ಅದೇ ಸೀರೆ ಅಂದರೆ ಎಲ್ಲ ಸೀರೆಗಳು ಡಿಝೈನ್ಗಳು ಈವಾಗೆಲ್ಲ ಬಂದಿರೊ ಡಿಝೈನ್ಗಳು ಎಲ್ಲ ಚೆನ್ನಾಗಿವೆ ತಗೊಳ್ತಾರೆ ತಗೊಂಡು ಹೋಗಿ ಎಲ್ಲೋ ಒಂದು ಮೂಲೆಗೆ ಹಾಕಿ ಬಿಡ್ತಾರೆ ಸೀರೆಗಳನ್ನ ಅದು ಉಟ್ಕೊಳ್ಳೋಕ್ಕೆ ಇಷ್ಟ ಪಡೋಲ್ಲ ಡ್ರೆಸ್ಗಳು ಐತಲ್ಲ ಅದನ್ನೇ ಹಾಕ್ಕೊಂಡು ಉಪಯೋಗಿಸ್ತಾರೆ ಬರೀ ಡ್ರೆಸ್ಸೇ ಬೇಕು ಅಂತಾರೆ ಸೀರೆಗಳಿಗೆ ಕೆಲಸವೇ ಇಲ್ದಂತೆ ಆಗೋಯಿತು ಈವಾಗ ಸೀರೆಗಳು ಅದೇ ಈವಾಗ ಸಸ್ತಾ ಆಗಿ ಬಿಟ್ಟಿದೆ ಸೀರೆ ಒಂದು ತಗೊಂಡರೆ ಒಂದು ಫ್ರಿ ಸೀರೆ ಬೇಕಾದಂತೆ ಸೀರೆಗಳು ಬಂದಿವೆವೆ ವ್ಯಾಪಾರ ಮಾಡೋಕೆ ಆಗೋಲ್ಲ ಆಯಿತಲ್ಲ ವ್ಯಾಪಾರ ಮಾಡೋಕ್ಕೆ ಎಷ್ಟು ವೇಸ್ಟ್ ಆಯ್ತದೆ ಸೀರೆಗಳು ಡ್ರೆಸ್ ಮಾತ್ರ ಚೆನ್ನಾಗಿ ಓಡ್ತದೆ ಬೇಕಾದಾಗ ಓಡ್ತದೆ ಡ್ರೆಸ್ಸು ಸೀರೆಗಳು ಅಷ್ಟು ಎಲ್ಲ ತಗೊಂಡು ಹೋಗಿ ತಗೊಂಡು ಹೋಗಿ ಎಲ್ಲೋ ಒಂದು ಮೂಲೇಲಿ ಬಿಸಾಕಿ ಬಿಡ್ತಾರೆ ಸೀರೆಗಳಿಗೆ ಕೆಲ್ಸವೇ ಇಲ್ಲ ಈ ಥರ ಆಗಿದೆ ಕೆಲ್ಸವೇ ಇಲ್ಲ ಸೀರೆಗಳ್ಗೆ ಕೊಡಿ ನಾನು ಇಟ್ಕೊಂಡು ಮಾತಾಡ್ತೀನಿ

ಆಮೇಲೆ ಸೀರೆಗಳು ಬೇಕಾದಂತೆ ಸೀರೆಗಳು ಡಿಝೈನ್ಗಳು ಚೆನ್ನಾಗಿ ಒಳ್ಳೆಯ ಈಗ ಬರ್ತಾಯಿರೊ ಸೀರೆಗಳು ಒಳ್ಳೆ ಒಳ್ಳೆ ಡಿಝೈನ್ಗಳು ಬರ್ತವೆ ತಗೊಳ್ತಾರೆ ತಗೊಂಡು ಸೀರೆಗಳು ಹಾಕಳ್ಳೋಲ್ಲ ತಗೊಂಡು ತಗೊಂಡು ಮನೆಗೆ ಮಡ್ಗಿ ಬಿಡ್ತಾರೆ ಡ್ರೆಸ್ಗಳು ಹಾಕೊಳ್ತಾರೆ ಅದೇ ಈವಾಗ ಬಂದಿರೋದೆ ಮೊದ್ಲಿಗಿಂತ ಆಗ ಆ ಕಾಲದಲ್ಲಿತ್ತು ಸೀರೆಗಳು ಅಷ್ಟೇನು ಡಿಝೈನ್ ಇಲ್ಲ ಈವಾಗ ಬಂದಿರೊ ಸೀರೆಗಳು ಒಳ್ಳೆಯ ಡಿಝೈನ್ಗಳು ಬಂದಿವೆ ಜನಗಳು ತಗೊಳ್ತಾರೆ ಇಷ್ಟ ಪಡಕ್ಕಿಲ್ಲ ಸೀರೆಗಳು ಸಸ್ತ ಆಗಿ ಬಿಟ್ಟಿದೆ ಒಂದು ತಗೊಂಡರೆ ಒಂದು ಫ್ರೀ ಆ ಥರಾ ನಡಿತಾ ಇದೆ ಇನ್ನೇನು ಇನ್ನೂ ಮುಂದಕ್ಕೆ ಏನು ಆಗ್ತದೆ ಗೊತ್ತಿಲ್ಲ ಸೀರೆಗಳ ಬಗ್ಗೆ ಅಂತ ಆ ಥರ ಆಗ್ತಾಯಿದೆ ಸೀರೇ ನೇಯೋವ್ರು ಅವರಿಗೆ ಲಾಸ್ ವ್ಯಾಪಾರ ಆಗೋಲ್ಲ ಸೀರೆ ನೇಯೋವ್ರಿಗೆ ಲಾಸ್ ಆಗ್ತದೆ ಸೀರೆಗಳು ವ್ಯಾಪಾರ ಆಗೋಲ್ಲ ಜನಗಳು ಹೆಂಗ್ಸ್ರುಗಳು ಉಟ್ಕೊಳೋಲ್ಲ ಬರೀ ಡ್ರೆಸ್ಸೇ ಬೇಕು ಅಂತಾರೆ ಡ್ರೆಸ್ಗಳು ಓಡ್ತದೆ ಸೀರೆಗಳು ಅಷ್ಟೇ ಇವೆ ವ್ಯಾಪಾರ ಒಂದು ತಗೊಂಡರೆ ಒಂದು ಫ್ರೀ ಒಳ್ಳೆಯ ಒಳ್ಳೆಯ ಸೀರೆಗಳು ಎಲ್ಲ ಬರ್ತಾಯಿದೆ ಒಳ್ಳೆಯ ಒಳ್ಳೆಯ ಡಿಝೈನ್ಗಳು ಬರ್ತಾಯಿದೆ ಎಲ್ಲ ಚೆನ್ನಾಗಿ ನಡಿತಾಯಿದೆ ಈ ಥರ ಏನು ಮಾಡೋದು ಇದೇ ಥರ ಆಯ್ತದೆ ಸೀರೆಗಳು ರೆಡಿ ಮಾಡೋವರೆಗೆ ಎಲ್ಲ ಲಾಸು ತುಂಬ ಲಾಸ್ ಆಯ್ತಾ ಐತೆ ಸೀರೆಗಳು ವ್ಯಾಪಾರ ಆಗೋಲ್ಲ ಒಂದು ಕೊಟ್ಟರೆ ಒಂದು ಫ್ರೀ ಈ ಥರ ನಡಿತಾ ಇದೆ ಏನು ಮಾಡೋದು ಕಾಲ ಹಂಗೆ ಆಗೋಯಿತು ಇನ್ನೇನು ಹೇಳಬೇಕಾ